ನನ್ನಲ್ಲಿ ಒಂದು ವಿಶೇಷ ಪ್ರತಿಭೆ ಅಂತ ಹೇಳಿದರೆ ಸಂಗೀತವನ್ನು ಕಲಿಯದೇ ನಾವು ಸಂಗೀತ ಹಾಡಲಿಕ್ಕೆ ಎಲ್ಲ ಹೋಗ್ತಾ ಇತ್ತು ಕಾರ್ಯಕ್ರಮಗಳಿಗೆ ಸಂಗೀತ ಹೇಗೆ ಕಲ್ತಿದ್ದು ಅಂದರೆ ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಭಜನೆ ಮಾಡ್ತಾ ಇದ್ದರು ತಾಯಿ ಅವರ ತಾಯಿಯೊಂದಿಗೆ ಕುತ್ಕೊಂಡು ಭಜನೆ ಮಾಡಿದ್ದಕ್ಕೆ ನಮ್ಮ ಸ್ವರ ಅದನ್ನು ಸಂಗೀತಕ್ಕೆ ಪಕ್ಕವಾಯ್ತು ಹಾಗೇ ಅದನ್ನು ಮುಂದೆ ಬೆಳೆಸ್ಕೊಂಡು ಬೆಳ್ಸ್ಕೊಂಡ್ ಬೆಳ್ಸ್ಕೊಂಡ್ ಬಂದು ಮುಂದೆ ಕಾರ್ಯಕ್ರಮಗಳು ಹೋದಾಗ ಸಭೆಯಲ್ಲಿ ಎದುರು ನಿಂತಾಗ ಅದನ್ನು ನಾವು ಯಾವುದೇ ಒಂದು ಹಿಂಜರಿಕೆ ಇಲ್ಲದೆ ಹಾಡು ಹೇಳಿದ್ರೆ ಅದನ್ನು ಬೆಳೆಸ್ಕೊಳ್ಳಿಕ್ಕೆ ನಮ್ಗೆ ತುಂಬ ಸುಲಭ ಆಗುತ್ತೆ ಮತ್ತು ಯಾವುದೇ ಹಿಂಜರಿಕೆ ಇಲ್ಲದೆ ಹಾಡಿದಾಗ ಹಾಡು ಕೂಡ ಅಷ್ಟೇ ಚೆನ್ನಾಗಿ ಮೂಡಿ ಬರ್ತದೆ